ಎಲ್ಲಿಂದ ಬಂದೀ ಏನಾ ನಿನ್ನ ಲೈಸೆನ್ಸ್ ತೋರ್ಸ್ಬೇಕು ಇಲ್ಲಿ ಮಾತಾಡ್ಲಾ ಹಾಂ ಹಲೋ ಲೈಸನ್ಸ್ ಕೊಡು ಲೈಸನ್ಸ್

ಲೈಸನ್ಸ್ ಇಲ್ಲಲ್ಲ ಅಂದ್ರೆ ಏನು ಗ್ಯಾರೆಂಟಿ ನೀನು ಮತ್ತಪ್ಪ ಕಳ್ಸ್ಕೊಡು ನೋಡೂನು ಅದು ಗೊತ್ತಿಲ್ಲ ನನಗೆ ನೀನು ದಂಡ ಕಟ್ಟು ನೀನು ಹಾಗೆಲ್ಲ ಲೈಸ್ ಹಾಗೆಲ್ಲ ಮಾಡ್ಬಾರದು ನಿಮ್ಮ ಸೇಫ್ಟಿಗಾಗಿ ಮಾಡ್ತಾರಲ್ಲ ಲೈನ್ಸಸ್ನವ್ರು ಏನೋ ಒಂದು ಆಯಿತಪ್ಪ ಅದೆ ಏನೋ ಒಂದು ಆಯಿತು ಯಾರ್ಗಾರ ಹತ್ತು ಏನೋ ಯಾರೋ ಕೇಳ್ದ್ರ ಲೈಸನ್ಸ್ ಇಲ್ದೆ ಹೆಂಗೆ ಮಾತಾಡಿ ನಿಮ್ಮ ಜೀವಕ್ಕು ಎ ಚಲೋ ಆಗಿ ಮಾಡಿರ್ತಾರಲ್ಲ ಅದನ್ನ ಅದು ಏನು ಗೊತ್ತಿಲ್ಲ ನಿ ಒಂದು ಕೆಲಸ ಮಾಡು ಅದು ಲೈಸೆನ್ಸ್ ಇಲ್ದೆ ಇದ್ದಿದ್ದಕ್ಕಾಗಿ ದಂಡ ಕಟ್ಬೇಕು ಈಗ ಇನ್ನ ಇನ್ಸುರೆನ್ಸು ಆ ಲೈಸನ್ಸ್ ಇಲ್ದಿರ ಮತ್ತೆ ಹೆಂಗ ಈಗ ಈಗ ನಾವು ಏನಾರ ಪ್ರೂಪ್ ಬೇಕಲ್ಲ ನಿಮ್ಮ ಕಡೆ ಏನು ಪ್ರೂಪ್ ಇಲ್ದೆರ ಹೆಂಗೆ ಬಿಡ್ಬೇಕೂ ಎನ್ಕ್ವಾಯ್ರಿ ಮಾಡ್ತಾರೆ ಅಂತ ಹೇಳ್ಬೇಕಲ್ಲ ನಿಂಗೆ ಗೊತ್ತಾಬೇಕು ಅದ್ ನಿ ಹೌದ್ ಗ್ಯಾರಂಟಿ ಬೇಕಲ್ಲ ಗ್ಯಾರಂಟಿ ಬೇಕಲ್ಲ ಗ್ಯಾರಂಟಿ ಬೇಕಲ್ಲ ಏ ಬೈಕ್ ಅಲ್ಲ ಇದು ಏನಾಗಿದೆ ಇದು ಫೋರ್ ವಿಲರ್ ಓಡ್ತಾ ಇದೆ ನಿಂದು ಲೈಸೆನ್ಸ್ ಇಲ್ಲ ಅಂದ್ರೆ ಹೆಂಗೆ ಏನು ಗ್ಯಾರಂಟಿ ವಾಟ್ಸ್ಆ್ಯಪ್ ಆರ ಮಾಡಿ ಅಂಥದ್ ಅದು ಇಲ್ಲ ಅಂತಿ ನೀನು ನೀ ಒಂದು ಕೆಲಸ ಮಾಡು ಅಲ್ಲಿ ಸಾಯಬ್ರು ಕರಿತಾರ ಇಲ್ಲಾರ ಹಾಗೆ ಪಿಕಾ ದುಡ್ಡು ಕಟ್ಟು ನಡಿ ಇಲ್ಲಾರ ಇಲ್ಲ ಪೊಲೀಸ್ ಸ್ಟೇಷನ್ ನಡಿ ನೀನು ಐವತ್ತ ಐವತ್ರಲ್ಲಿ ಏನು ಆಗುದಿಲ್ಲ ಐವತ್ರಲ್ಲಿ ಆಗುದಿಲ್ಲ ಸ್ವಾಮಿ ನೀನು ಸೈಡ್ ಅಚ್ ಗಾಡಿ ಮತ್ತು ಲೈಸನ್ಸ್ ತಗೊಂಬಾ ಇಲ್ಲರ ಪೋಲಿಸ್ ಸ್ಟೇಷನ್ ನಡಿ ನಿ ಬ್ಯಾಡ ಬ್ಯಾಡ ಬ್ಯಾಡ ಬ್ಯಾಡ ಸಾಯ್ಬ್ರು ಬಿಡುದಿಲ್ಲ ಆಗಿದ್ದರು ಅಲ್ಲಿ ಸೈಡ್ ಹಚ್ಚು ಇಲ್ಲ ಗಾಡಿ ಲೈಸೆನ್ಸ್ ತೊಗೊಂಬ ಇಲ್ಲ ಪೊಲೀಸ್ ಸ್ಟೇಷನ್ ನಡಿ ಇಲ್ಲ ದುಡ್ಡು ಕಟ್ಟು ನಡಿ ಐದ್ನೂರ ರೂಪಾಯಿ ಇಲ್ಲ ಸಾವಿರ ರೂಪಾಯಿ ಕಟ್ಟು ಏನು ನೂರು ರೂಪಾಯಿ ಎತ್ ನೂರು ರೂಪಾಯಿ ಏನು ಅಂತ ಮಾಡುದ ಈಗ ನಮ್ಗ ಏನು ಗ್ಯಾರಂಟಿ ಆಗುದಿಲ್ಲ ನೀನು ಲೈಸನ್ಸ್ ತೊಗೊಂಬಾ ಇಲ್ಲಾರ ಐದ್ನೂರ ರೂಪಾಯಿ ಕಟ್ತಿ ಇಲ್ಲ ಸಾವಿರ ರೂಪಾಯಿ ಕಟ್ತಿ ನೋಡಿ ಹ್ಯಾಂಗ ಮಾಡ್ತಿ ನೋಡಿ ಸಾಯ್ಬ್ರು ಸಾಯ್ಬ್ರ ಕರಿತಾರೆ ಅಂತ ನಡಿ ಅಲ್ಲಿ ಇಲ್ಲ ಇಲ್ಲ ಇಲ್ಲ ನಂದು ಕಾಲ್ ಬೀಳುದ ಬ್ಯಾಡೋ ಮಾರಯಾ ಅಲ್ಲ ಸಾಯ್ಬ್ರು ಕರಿಯತ್ತಾರೆ ನಡೀ ಸಾಯ್ಬ್ರು ಕರಿಯತ್ತರ ಐದ್ನೂರ ರೂಪಾಯಿನಾಗ ಅದಿ ನೀನು ಅವ್ರ ನಿ ನಡಿ ನಡಿ ನಿ ಐದ್ನೂರ ರೂಪಾಯಿ ಬೇಡ ಸಾವಿರ ರೂಪಾಯಿ ಕಟ್ಟು ನಡಿ ನಡಿ ನಿ ಪೆಟ್ರೋಲ್ ಗಿಟ್ರೋಲ್ ಬ್ಯಾಡೋ ಮಾರಯಾ ಅದು ಗಾಡಿ ಸೈಡಾಕೆ ಗಾಡಿ ಸೈಡ್ ಹಚ್ ಗಾಡಿ ಸೈಡ್ ಹಚ್ಚು ಮತ್ತು ಇಲ್ಲಾರ ಲೈಸನ್ಸ್ ತೋಬ ಹೋಗು ಗಾಡಿ ಇಲ್ಲ ಇಲ್ಲಪ್ಪಾ ನಿಂದು ಒಬ್ಬಂದೆ ಅಲ್ಲ ಎಲ್ಲಾರ್ದು ಇದೆಲ್ಲ ಅದೆ ಕೇಸ್ನೋರು ಇಲ್ಲ ಒಂದು ಕೆಲಸ ಮಾಡು ಒಂದು ಕೆಲಸ ಮಾಡು ಇಲ್ಲ ಐದ್ನೂರ ರೂಪಾಯಿ ಕೊಡು ಇಲ್ಲ ಹೋಗ್ಬಿಡು ಎರಡು ನೂರ ರೂಪಾಯಿ ಕೊಡು ನಡಿ ಇಲ್ಲ ಇಲ್ಲ ಇಲ್ಲ ಇಲ್ಲ ಎರಡು ನೂರ ರೂಪಾಯಾರ ಕೊಡಿ ಇಲ್ಲಾರ ನೀನು ಸ ಪೋಲೀಸ್ ಸ್ಟೇಷನ್ ನಡಿ ಇಲ್ಲರ ಏ ಪೋಲೀಸ್ ಸ್ಟೇಷನ್ ಪೋಲೀಸ್ ಸ್ಟೇಷನ್ ನಡಿ ಅಂದೆ ನಿನ್ನ ಗಾಡಿ ತಗೋ ನಿ ಪೋಲೀಸ್ ಸ್ಟೇಷನ್ ನಡಿ ಅಲ್ಲಿ ಏನು ಹೇಳ್ತಿ ಹೇಳ್ಕೋ ಗಾಡಿ ಒಳ ಪೋಲೀಸ್ ಸ್ಟೇಷನ್ ಅತ್ಕೋ ನಿ ಮನಿಗೆ ಹೋಗ್ ಬ್ಯಾಡ ಬ್ಯಾಡ ಬ್ಯಾಡ ಬ್ಯಾಡ ನೀ ಎರಡು ನೂರು ರೂಪಾಯಿ ಕೊಟ್ಟು ಹೋಗ್ಬಿಡ್ ಆಯಿತು ಮುಗಿಸಿ ಬಿಡು ಎರಡು ನೂರ ರೂಪಾಯಿ ಕೊಡು ಬಿಟ್ಟು ಬಿಡು ಎರಡು ನೂರು ರೂಪಾಯಿ ಕೊಡಪ್ಪ ಇವತ್ತು ಇದು ಮಾಡ್ತಿ ಎರಡು ನೂರು ರೂಪಾಯಿ ಆರ ಕೊಡಿಲ್ಲ ಅಯ್ ಸಾವಿರ ಕೊಡ್ತಿನೋ ಐದ್ನೂರು ಕೊಡ್ತಿ ಎರಡು ನೂರು ಕೊಡ್ತೀ ಬ್ಯಾಡ ಬ್ಯಾಡ ಬ್ಯಾಡ ಎರಡು ನೂರ ರೂಪಾಯಿ ಕೊಡು ಎರಡು ನೂರ ರೂಪಾಯಿ ಕೊಡು ಇಲ್ಲ ಸೈಡ್ ಹಚ್ ಅಲ್ಲಿ ಗಾಡಿ ಸೈಡ್ ಹಚ್ ಗಾಡಿ ಸೈಡ್ ಹಚ್ಚು ಐದ್ನೂರ ರೂಪಾಯಿ ಕೊಡ್ತಿ ಏನು ಎರಡು ನೂರ ರೂಪಾಯಿ ಕೊಡ್ತಿ ಹೇಳ್ ಆಯಿತು ಆಯ್ತು ತಗೊ ನೂರು ರೂಪಾಯಿ ಕೊಡು

ಏ ಆಯ್ತು ತಗೋ ಮರೆ ನಿಂದು ಏನು ಹ್ಞೂ ಹ್ಞೂ ಹ್ಞೂ ಹೇಳಿನಿ ಹಾಂ